ನಮ್ಮ ಸುತ್ತಮುತ್ತ ಇರುವ ನಾವು ನಾವು ಮಂಡ್ಯದಲ್ಲಿ ಇದ್ದು ನಮಗೆ ಹತ್ತಿರವಾದ ಜಾಗಗಳು ಯಾವ್ದು ಅಂದ್ರೆ ಬಲಮುರಿ ಫಾಲ್ಸ್ ಎಡಮುರಿ ಫಾಲ್ಸ್ ಮತ್ತು ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಗೋಪಾಲ ಸ್ವಾಮಿ ಬೆಟ್ಟ ಶ್ರೀರಂಗಪಟ್ಟಣ ದೇವಾಲಯ ಇವ ರಂಗನತಿಟ್ಟು ಮೈಸೂರು ಪ್ಯಾಲೇಸ್ ಮತ್ತು ಚಾಮುಂಡಿ ಬೆಟ್ಟ ಬೇಕಾದಷ್ಟು ನಮಗೆ ನೋಡಲು ಜಾಗಗಳು ಜಾಗಗಳು ಇದೆ ಮೈಸೂರು ಪ್ಯಾಲೇಸ್ ಏನಕ್ಕೆ ಫೇಮಸ್ ಆಯಿತು ಅಂದರೆ ಮೈಸೂರಿನಲ್ಲಿ ರಾಜರು ರಾಜರು ಆಳುತ್ತಿದ್ದರು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಕಟ್ಟಿರುವ ಅರಮನೆಯಲ್ಲಿ ರಾಜರು ರಾಜರು ಮತ್ತು ಸೈನಿಕರು ಎಲ್ಲರೂ ಇದ್ದರು ಆಗಿನ ಕಾಲದಲ್ಲಿ ನಮಗೆ ಒಳ್ಳೆಯಾದ ಒಳ್ಳೆಯ ತರಹದ ಯಾವುದೇ ಆದ ಮನೆಗಳು ಮತ್ತು ಜಾಗಗಳು ಯಾವುದೂ ಇರಲಿಲ್ಲ ರಾಜರಲ್ಲಿ ನಮಗೆ ಮನೆಗಳು ಬೇಕು ಮನೆ ಕಟ್ಟಿ ಮನೆಯಲ್ಲೂ ಮನೆಯನ್ನೂ ಮನೆ ಕೊಟ್ಟರೂ ರೈಡ್ಸ್ ಮನೆಯಲ್ಲಿ ಇದ್ದು ನಾವು ನಮಗೆ ಜಾಗ ಮಾಡಿ ನಾವು ವಾಸವಾಗಿರಲು ಒಂದು ಮನೆ ಕೊಟ್ಟರು ಈವಾಗ ಮೈಸೂರು ಅರಮನೆಯಲ್ಲಿ ಬೇಕಾದಷ್ಟು ಬೇಕಾದಷ್ಟು ಚಿನ್ನ ಚಿನ್ನದಿಂದ ಮಾಡಿರುವ ಅಂಬಾರಿ ಇದೆ ಅದು ಚಿನ್ನದಿಂದ ಮಾಡಿರುವ ಅಂಬಾರಿಯನ್ನು ಏಳು ನೂರು ಕೆಜಿ ಇದೆ ಬೆ ಅಲ್ಲಿ ಅರಮನೆಯಲ್ಲಿ ದೊಡ್ಡದಾದ ದೊಡ್ಡದಾದ ಜಾಗಗಳಿವೆ ದೊಡ್ಡದಾದ ಜಾಗದಲ್ಲಿ ಜನ ಸುಮಾರು ಜನ ಮ್ ಅರಮನೆಯನ್ನು ನೋಡಲು ಬೇಕಾದ ಬೇಕ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರುತ್ತಾರೆ ಈವಾಗ ಅರಮನೆಯನ್ನು ನೋಡಲು ತಮಿಳ್ನಾಡು ಕೇರಳ ಆಂಧ್ರ ಮಧ್ಯಪ್ರದೇಶ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿರುವ ಎಲ್ಲ ಜನರು ಅರಮನೆಯನ್ನು ನೋಡಲು ಬರುತ್ತಾರೆ ಮತ್ತು ಫಾರಿನ್ ಜನಗಳು ಬರುತ್ತಾರೆ ಪಾರಿನ್ನಿಂದ ನೋಡಲು ಬರುತ್ತಾರೆ ಯಾಕೆಂದರೆ ಅರಮನೆ ನಮಗೆ ತುಂಬ ಫೇಮಸ್ ಮತ್ತು ಈಗ ಈ ಕ ಮಂಡ್ಯ ಜಿಲ್ಲೆ ಕಡೆ ಬಂದರೆ ಬಲಮುರಿ ಫಾಲ್ಸ್ ಇದೆ ಬಲಮುರಿ ಫಾಲ್ಸಲ್ಲಿ ನಾವು ಆ ನೀ ಕೆ ಆರ್ ಎಸ್ಸಿಂದ ಬರುವ ನೀರು ಜಲಾಶಯ್ದಿಂದ ನಮಗೆ ಒಳ ನೀರಿನ ನೀರಿನಲ್ಲಿ ಆಟಾಡ್ಬೋದು ನಾವು ನೀರಿನಲ್ಲಿ ಆಟಾಡುವುದರಿಂದ ನಮಗೆ ಒಳ್ಳೆಯ ಖುಷಿ ಸಿಗುತ್ತೆ ಮತ್ತು ಅದೇ ಥರ ನೀರಿನಲ್ಲಿ ಆಟ ಆಡಿದ್ರೆ ನಮಗೆ ಜ್ವರ ಕೆಮ್ಮು ನೆಗಡಿ ಶೀತ ಆಗುತ್ತದೆ ಅದು ನೀರಿನಲ್ಲಿ ಆಟ ಆಡಿದ್ರೆ ನಮಗೆ ಒಳ್ಳೆಯ ಖುಷಿ ಸಿಗುತ್ತೆ ಮತ್ತು ಫ್ರೆಂಡ್ಸ್ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ಹೋಗಿ ಆಟ ಆಡಿದ್ರೆ ಒಳ್ಳೆಯ ಟೈಮ್ ಪಾಸಾಗುತ್ತೆ ನಮಗೆ ಮನೆಯಲ್ಲೇ ಇದ್ದು ಇದ್ದು ಬೋರಾಗಿದ್ದರೆ ನಾವು ಅಲ್ಲೋಗಿ ಮ ಬಲಮುರಿ ಫಾಲ್ಸಲ್ಲಿ ಈಜಾಡ್ತೀವಿ ನೀರ್ನಲ್ಲಿ ಆಟ ಆಡ್ತೀವಿ ನಾವು ಅದೇ ಕೆ ಆರ್ ಎಸ್ಸಿಗೋದ್ರೆ ನಾವು ಕೆ ಆರ್ ಎಸ್ಸಿನಲ್ಲಿ ಕೃಷ್ಣರಾಜ ಕೆ ಆರ್ ಎಸ್ಸಿನಲ್ಲಿ ಕೃಷ್ಣರಾಜಸಾಗರ ಎಂದು ಕರಿತೀವಿ ಕೃಷ್ಣರಾಜಸಾಗರದಲ್ಲಿ ನಮಗೆ ನಮಗೆ ಒಳ್ಳೆಯ ನೀರು ಶುದ್ಧವಾದ ನೀರು ಮತ್ತು ಅಣೆಕಟ್ಟು ಮತ್ತೆ ಅಲ್ಲಿರುವ ಬೃಂದಾವನ ತೋಟ ತೋಟದಲ್ಲಿ ತೋಟ ನೀರು ಬರೋದು ಮತ್ತು ನೀರಿನಲ್ಲಿ ಆಟಾಡುವುದು ಎಲ್ಲಿ ಯಾವುದೇ ಆದ ತರಹದ ಆಟಗಳು ನಾವು ಕೆ ಆರ್ ಎಸ್ ಬ್ಯಾಕ್ವಾಟ್ ನ್ ನೀರಿನಲ್ಲಿ ಆಟ ಆಡ್ಬೋದು ನಾವು ಮತ್ತು ಯಾ ಸಂಜೆ ಆರು ಗಂಟೆ ಆದರೆ ನಾವು ಕೆ ಆರ್ ಎಸ್ಸಿನಲ್ಲಿ ಲೈಟಿಂಗ್ಸನ್ನು ನೋಡ್ಬೋದು ನೋಡ್ಬೋದು ಲೈಟಿಂಗ್ಸ್ ನೋಡುವುದರಿಂದ ನಮಗೆ ಒಳ್ಳೆಯ ಖುಷಿ ಸಿಗುತ್ತೆ ಮತ್ತು ಯಾವ ಜನರ ಜೊತೆ ಹೋದರೆ ಒಳ್ಳೆಯ ಜನ ನೋಡ್ಬೋದು ನಾವು ಮತ್ತು ಗೋಪಾಲ ಸ್ವಾಮಿ ದೇವಸ್ಥಾನ ಬ್ಯಾಕ್ ವಾಟ್ರಲ್ಲಿ ಬ್ಯಾಕ್ವಾಟರಿನಲ್ಲಿ ನಮಗೆ ಹಳೆ ಆಗಿನ ಕಾಲದಲ್ಲಿ ನೀರಿನಲ್ಲಿ ಇದ್ದ ದೇವಾಲಯ ನೀರು ಖಾಲಿಯಾದರೆ ಮಾತ್ರ ದೇವಾಲಯವನ್ನು ದೇವರನ್ನು ನೋಡಲು ಸಾಧ್ಯವಾಗುತ್ತಿತ್ತು ಆದರೆ ಈಗಿನ ಕಾಲದಲ್ಲಿ ನ ನೀರು ಖಾಲಿಯಾದಾಗ ದೇವ ದೇವರನ್ನು ಮೇಲುಗಡೆ ಎತ್ತಿ ದೇವಸ್ಥಾನ ಹೊಸ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಆನ್ ದ ಆದ ದ್ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಎಂಬ ದೇವರನ್ನು ಶಿಲ್ಪ ಶಿಲೆಯನ್ನು ಕೆತ್ತಿದ್ದಾರೆ ಆ ಶಿಲೆಯನ್ನು ನೋಡಲು ಅತಿ ಸುಂದರವಾದ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅದರ ದೇವಾಲಯ ದೇವಾಲಯದಲ್ಲಿ ದೀಪ ಒಂದೇ ಹಚ್ಚಿಸು ಹಚ್ಚುತ್ತಾರೆ ಮಂಗಳಾರತಿ ಮತ್ತು ಕಾಣಿಕೆ ಯಾವುದೇ ಆದ ಅಲ್ಲಿ ಹಾಕಲು ಸಾಧ್ಯವಾಗುವುದಿಲ್ಲ ಆದರೆ ನೋಡಲು ದೇವಸ್ಥಾನ ದೊಡ್ಡ ತುಂಬ ದೊಡ್ಡದಾಗಿದೆ ಆ ದೇವಾಲಯದಲ್ಲಿ ನಾವು ದ್ ಬೇಗ ಬೇಕಾಡಷ್ಟು ಜನಗಳು ಬರುತ್ತಾರೆ ಆ ದೇವರನ್ನು ನೋಡಲು ಆ ಜಾಗವನ್ನು ನೋಡಲು ಆ ಕ್ರಿಶ್ ಗೋಪಾಲ ಸ್ವಾಮಿ ಬೆಟ್ಟ ಬಂದು ನೀರಿನ ಸುತ್ತಲೂ ಕಟ್ಟಿರುವ ಒಂದು ದೇವಸ್ಥಾನ ಮತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದರೆ ನಮ್ಗೆ ಜಾ ಅದು ಅತೀ ಎತ್ತರದ ಚಾಮುಂಡಿಡ್ ಆ ಬೆಟ್ಟ ಎಂದು ಮೈಸೂರಿನಲ್ಲಿ ಅತೀ ಎತ್ತರವಾದ ಬೆಟ್ಟ ಅಂದರೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದಲ್ಲಿ ನಮಗೆ ದೇವರನ್ನು ನೋಡ್ಬೋದು ದೇವರನ್ನು ನೋಡಲು ನಾವು ವನ್ ಹವರ್ ಮತ್ತು ಎರ್ಡು ಹವರ್ ಕಾದಿರುತ್ತೇವೆ ದೇವರನ್ನು ನೋಡಲು ದೇವರನ್ನು ನೋಡಿ ನಾವು ಬೇಡಿಕೊಳ್ಳುತ್ತೇವೆ ಚಾಮುಂಡಿ ಬೆಟ್ಟದಲ್ಲಿ ಸುತ್ತ ಸುತ್ತ ಮರಗಳಿವೆ ಒಂದು ಗ ಹಿಲ್ ಸ್ಟೇಷನೆಂದು ನಾವು ಕರಿತೀವಿ ಚಿಕ್ಕ ಹಿಲ್ ಸ್ಟೇಷನದು ಆದರೆ ಅಲ್ಲಿ ಹಿಲ್ ಸ್ಟೇಷನಲ್ಲಿ ಚಿರತೆಗಳಿವೆ ಚಿರತೆ ನಾಯಿ ಕಾಡು ಎಮ್ಮೆ ಎಲ್ಲ ಸಾಕ್ತಾರೆ ಆದರೂ ಜನ ಅಲ್ಲಿ ವಾಸವಿದ್ದಾರೆ ಯಾವುದೇ ಜನಗಳಿಗೆ ಯ ಎಲ್ಲ ಜನಗಳಿಗೆ ಕಾ ಅದರ ಬಗ್ಗೆ ಯೋಚನೆ ಬರೋದಿಲ್ಲ ಆರಾಮಾಗಿ ಅಲ್ಲಿ ಇಲ್ಲಿ ತಿರುಗಾಡ್ತಾರೆ ಮತ್ತು ಓ ನೈಟ್ ಹೊತ್ತು ತಿರುಗಾಡ್ತಾರೆ ಯಾವುದೇ ಆದ ಹೆದರಿಕೆಯಿಲ್ಲ ಯಾಕೆಂದರೆ ಅವ್ರಿಗೆ ಇದ್ದು ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ ಚಾಮುಂಡಿ ಬೆಟ್ಟದಲ್ಲಿ ಅದೇ ದೇವಸ್ಥಾನದಲ್ಲಿ ಹೋದ್ರೆ ಬೆಳಿಗ್ಗೆ ಹೋದ್ರೆ ದೇವ್ರನ್ನ ನೋಡಿ ಮಧ್ಯಾಹ್ನ ಊಟ ಮಾಡಿ ಬರ್ಬೋದು ನಾವು ಪ್ರಸಾದ ಕೊಡ್ತಾರೆ ಪೂಜೆ ಮಾಡೋ ದೇವ್ರನ್ನ ಚೆನ್ನಾಗಿ ಕ್ಲೀನಾಗಿ ನೋಡ್ಬೋದು ದೇವ್ರ ಮುಂದೆಯೇ ನಿಂತ್ಕೊಂಡ್ ಬೇಡ್ಕೊಳ್ಬೋದು ನಮ್ಗೇನು ಬೇಡ್ಕೊಳ್ತೀವಿ ಅದನ್ನ ಬೇಡ್ಕೊಳ್ಬೋದು ಮತ್ತು ಈಗ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಬಂದರೆ ಶ್ರೀರಂಗಪಟ್ಣ ಸುತ್ತಲೂ ಇರುವ ದೆಹಾದುಲೆ ಡೆಹರಾದೂನ್ ಪಕ್ಷಿಮವಾಹಿನಿ ಮತ್ತು ಕರಿಘಟ್ಟ ಬೆ ಮೇಲುಕೋಟೆ ಎಲ್ಲ ನಮ್ಮ ಮಂಡ್ಯ ಡಿಸ್ಟಿಕಲ್ಲೇ ಇರೋದು ಪಕ್ಷಿಮ ಶಿಮವಾಹಿನಿಗೋದರೆ ಅಲ್ಲಿ ಯಾವ ಬೇರೆ ಕಡೆಯಿಂದ ಬಂದಿರುವ ಬೇರೆ ಕಡೆಯಿಂದ ಬಂದಿರುವ ಪಕ್ಷಿಗಳು ಮತ್ತು ಪ್ರಾಣಿಗಳು ಎಲ್ಲ ಅಲ್ಲಿರುತ್ತೆ ಬೋಟಿಂಗ್ ಸೆಕ್ಷನ್ ನಮಗೆ ಫ್ಯಾಮಿಲಿ ಜೊತೆ ಹೋದರೆ ಒಳ್ಳೆಯ ಖುಷಿ ತರುತ್ತದೆ ಮತ್ತು ಲವರ್ಸ್ ಜೊತೆ ಹೋದರೆ ನಾವು ಟೈಮ್ ಪಾಸ್ ಮಾಡೋದು ಬೆಳಿಗ್ಗೆಯಿಂದ ಸಂಜೆಗಂಟ ಟೈಮ್ ಪಾಸ್ ಮಾಡ್ಬೋದು ಊಟ ತಿಂಡಿ ಎಲ್ಲ ಅಲ್ಲಿಯೇ ಸಿಗುತ್ತೆ ಮತ್ತು ಮೊಸ ಅಲ್ಲಿಯೇ ನೀರಿನಲ್ಲಿ ಬೋಟಿಂಗ್ ಹೋಗಲು ಮುನ್ನೂರು ರೂಪಾಯಿ ಕೇಳ್ತಾರೆ ಮುನ್ನೂರು ರೂಪಾಯಿ ಕೊಟ್ಟು ನಾವು ಹೋದ್ರೆ ನಮಗೆ ನಮಗೆ ಒಂದು ಖುಷಿ ಸಿಗುತ್ತೆ ಬೋಟಿನಲ್ಲಿ ಹೋದ್ರೆ ಪಕ್ಷಿ ಮತ್ತು ಪಕ್ಷಿ ಮೊಸಳೆ ಮತ್ತು ಮೀನು ಬೇರೆ ಕಡೆ ಬೇರೆ ಜಾಗದಿಂದ ಬಂದಿರೋ ಪ್ರಾಣಿಗಳನ್ನ ನಾವು ನೋಡ್ಬೋದು ಪಕ್ಷಿ ನೋಡ್ಬೋದು ಪಕ್ ಪಕ್ಷಿಮವಾಹಿನಿಯನ್ನು ನೋಡಲು ಬೇರೆ ಕಡೆಯಿಂದ ಜನಗಳು ಬರುತ್ತಾರೆ ಆದರೆ ಇಲ್ಲಿ ಹತ್ತಿರವಿರುವ ಜನಗಳು ಯಾರೂ ಹೋಗೋದಿಲ್ಲ ಮತ್ತು ಕರಿಘಟ್ಟಕ್ಕೆ ಹೋದರೆ ಕರಿಘಟ್ಟದಲ್ಲಿ ಒ ಕೃಷ್ಣ ದೇವಸ್ಥಾನ ಇದೆ ಕೃಷ್ಣ ದೇವಸ್ಥಾನ ಬಿಟ್ಟು ಅಲ್ಲಿ ಸಂಜೆ ಹೊ ಸಂಜೆಯ ಹೊತ್ತು ವ್ಯೂ ಪಾಯಿಂಟ್ ನೋಡಲು ಜನ ಸುಮಾರು ಜನ ಹೋಗ್ತಾರೆ ವಿವ್ ಪಾಯಿಂಟ್ ನೋಡಿದರೆ ಒಂದು ಸನ್ಸೆಟ್ ಹೇಗಾಗುತ್ತೆ ಮತ್ತು ಸನ್ ಹೆಂಗೆ ಮುಳುಗುತ್ತೆ ಅಂತ ನಾವು ಕ್ಲೀನಾಗಿ ನೋಡ್ಬೋದು ಸೂರ್ಯನ ಹೇಗೆ ನಾವು ನೋಡ್ಬೋದಂದ್ರೆ ಹತ್ತಿರ ಇರುವ ಥರ ನೋಡ್ಬೋದು ಬೆಟ್ಟದ ಮೇಲಿಂದ ನೋಡೋದು ಮತ್ತೆ ಅಲ್ಲೋದ್ರೆ ಒಳ್ಳೆಯ ಟೈಮ್ ಪಾಸಾಗುತ್ತೆ ಮತ್ತು ಫ್ಯಾಮಿಲಿ ಜೊತೆ ಹೋದರೆ ಒಳ್ಳೆಯ ಖುಷಿಯಾಗುತ್ತೆ ಲವ್ವರ್ಸ್ ಜೊತೆ ಹೋಗೋಕ್ಕೆ ಒಳ್ಳೆಯ ಜಾಗ ಅದು ಮತ್ತು ನಮ್ಮ ಮೈಸೂರಲ್ಲಿ ಸುತ್ತ ಸು ಮೈಸೂರು ಸುತ್ತಿ ಯಾವುದೇ ಆದ ಫುಡ್ ಸ್ಟ್ರೀಟ್ ಫುಡ್ ಸ್ಟ್ರೀಟ್ಗಳಿದೆ ಫುಡ್ ಸ್ಟ್ರೀಟಲ್ಲಿ ನಾವು ಒಳ್ಳೆಯ ಊಟ ಮಾಡ್ಬೋದು ಮತ್ತು ಒಳ್ಳೆಯ ತಿರುಗಾಡ್ಬೋದು ನಮ್ಮ ಮೈಸೂರು ಅಂದರೆ ಮೈಸ್ ನಮ್ಮ ಮೈಸೂರಲ್ಲಿ ಮೈಸೂರು ಪಾಕಂತ ಒಂದು ಸ್ವೀಟಿದೆ ಅದೇ ನಮ್ಮ ಅದೇ ತುಂಬ ಫೇಮಸ್ಸು ನಮ್ಮ ಮೈಸೂರ್ನಲ್ಲಿ ಸುತ್ತಿರೋ ಸುಮಾರು ಜಾಗಗಳಿವೆ ಆದರೆ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸುಮಾರೊತ್ತಾಗುತ್ತದೆ ಆದರೆ ನಮ್ಮ ಮೈಸೂರು ನೋಡಲು ವ ಅತಿ ಹೆಚ್ಚು ಸುಂದರವಾದ ಜಾಗ ಮತ್ತು ಅತಿ ಶುದ್ಧವಾದ ನಮ್ಮ ಮೈಸ್ ಶುದ್ಧವಾದ ಜಾಗ ನಮ್ಮ ಮೈಸೂರು ಮೈಸೂರಿನಲ್ಲಿ ಜನ ಏವಿ ತಿರ್ಗಾಡ್ತಾರೆ ಮೈಸೂರು ಯಾವ ಎಲ್ಲ ಬಸ್ ಎಲ್ಲ ಊರಿನಿಂದ ಬಸ್ಸು ಮೈಸೂರಿಗೆ ಬರುತ್ತದೆ ಮೈಸೂರಿಂದ ಬೇರೆ ಕಡೆ ಟ್ರಾನ್ಸ್ಪೋರ್ಟಾಗುತ್ತೆ ಮತ್ತು ಮೈಸೂರು ಏರ್ಪೋರ್ಟಿಂದ ಒಂದು ಕಡೆ ಬೇರೆ ಕಡೆ ಹೋಗ್ಬೋದು ಮೈಸೂರಿನಲ್ಲಿ ಮೈಸೂರಲ್ಲಿ ಸುತ್ತಲೂ ಇರುವ ಜನಗಳು ಒಳ್ಳೆಯ ಜನ ಮತ್ತು ಸುತ್ತ ಈ ಸುತ್ತಲೂ ಇರುವ ಹಳ್ಳಿಗಳು ಮತ್ತು ಹಳ್ಳಿಗಳಲ್ಲಿ ನಾವು ನೋಡ್ಬೋದು ಹಸು ಎಮ್ಮೆ ಕರು ಎಲ್ಲ ಸಾಕಿರ್ತಾರೆ ಹಳ್ಳಿಗಳಲ್ಲಿದ್ದರೆ ಒಂದು ಒಳ್ಳೆಯ ಫೀಲಿಂಗು ಮತ್ತು ಸಿಟಿಯಲ್ಲಿ ಬದುಕಿ ಮತ್ತೆ ಹಳ್ಳಿಲಿ ಬಂದು ಬದುಕ್ಬೇಕು ಅಂದರೆ ಆಗೋದಿಲ್ಲ ಯಾಕೆಂದರೆ ಅದು ತುಂಬ ಕಷ್ಟ ಅಲ್ಲಿ ಸಿಟಿಲಿ ಅಲ್ಲಿ ಇಲ್ಲಿ ತಿರುಗಾಡ್ಬೋದು ಆದರೆ ಸಿಟ್ಟು ಹಳ್ಳಿಯಲ್ಲಿ ಏನೂ ಇರೋದಿಲ್ಲ ಹಳ್ಳಿ ಜನ ಹಳ್ಳಿ ಮನೆ ಹಳ್ಳಿ ಮನೆಯಲ್ಲಿ ಕು ಇರಬೇಕು ಅಂದರೆ ಹಳ್ಳಿ ಮನೆಯಲ್ಲಿ ಇರಬೇಕಂದ್ರೆ ಯಾರಿಗೂ ಆಗೋದಿಲ್ಲ ಯಾಕಂತ ಅಂದ್ರೆ ಹಳ್ಳಿಯಲ್ಲಿ ಹಸುಗಳ ಹಸುಗಳು ಸ್ಮೆಲ್ಲು ಮತ್ತು ಆಡಿನ ಸ್ಮೆಲ್ಲು ಕೋಳಿ ಸ್ಮೆಲ್ಲು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಜನಗಳು ಇರುವುದರಿಂದ ಅವರಿಗೆ ಒಳ್ಳೆಯ ಖುಷಿ ಸಿಗುತ್ತೆ ಮತ್ತು ಎಲ್ಲದೂ ಬಟ್ಟೆ ಒಗಿಬೇಕು ಅಂದರೆ ಹೊರಗಡೆ ಹೋಗ್ತಾರೆ ಬಲಮುರಿಗೋಗ್ತಾರೆ ಬಲ್ಮುರಿಲಿ ಬಟ್ಟೆ ಒಗಿಬೋದು ಮತ್ತು ಆಟ ಆಡ್ಬೋದು ಖುಷಿಯಿಂದ ಹೆಂಗೆ ಬೇಕಾದರೆ ಮ ಬಲಮುರಿ ಬೆಳಗ್ಗೆ ಹೋದರೆ ಸಂಜೆ ಬರ್ಬೋದು ಅದು ಒಳ್ಳೆಯ ಟೂರಿಸ್ಟ್ ಪ್ಲೇಸದು ಬಲಮುರಿ ಮೆಲ್ಕ್ ಮೇಲುಕೋಟೆ ಹೋಗೋದ್ರಿಂದ ಮೇಲುಕೋಟೆಯಲ್ಲಿ ನಮಗೆ ಸುತ್ತಲೂ ಇರುವ ಜನ ಒಳ್ಳೆಯ ಜನಗಳು ಮೇಲುಕೋಟೆಯಲ್ಲಿ ನಾವು ಮೇಲುಕೋಟೆಯಲ್ಲಿ ಪುಳಿಯೋಗರೆ ಎಂಬ ಪ್ರಸಾದವ ತುಂಬ ಫೇಮಸ್ಸು ಮೇಲುಕೋಟೆ ಜನ ಮೇಲುಕೋಟೆಗೆ ಪ್ರಸಾದ ತಿ ಒಳ ಪ್ರಸಾದ ತಿನ್ನಲೇ ಹೋಗ್ತಾರೆ ಸುಮಾರು ಕಡೆಯಿಂದ ಬರ್ತಾರೆ ಆದರೆ ಒಳ್ಳೆಯ ಟೂರಿಸ್ಟ್ ಪ್ಲೇಸದು ನಮ್ಮ ಸುತ್ತಲೂ ಇರುವ ಟೂರಿಸ್ಟ್ ಪ್ಲೇಸ್ಗಳು ತುಂಬ ಒಳ್ಳೆಯ ಪ್ಲೇಸ್ಗಳು ಮತ್ತು ಗೋಪಾಲಸ್ವಾಮಿ ಬೆಟ್ಟ ಗೋಪಾಲ ಸ್ವಾಮಿ ಬೆಟ್ಟ ಮತ್ತು ಬಲಮುರಿ ಫಾಲ್ಸು ಎಡಮುರಿ ಫಾಲ್ಸು ಶ್ರೀನಿವಾಸ ಛತ್ರ ಅದೆಲ್ಲ ನಮಗೆ ಹತ್ತಿರವಾಗಿರುವ ಜಾಗಗಳು ನಾವು ಮನೆಯಲ್ಲಿ ಒಂದಿನ ಬೋರಾಯಿತು ಅಂದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಇಲ್ಲಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಸುತ್ತಲೂ ಇರುವ ಜಾಗಗಳನ್ನ ನೋಡೋಕೆ ಹೋಗ್ತೀವಿ ಆದರೆ ಅಲ್ಲಿ ಆರಾಮಾಗಿ ಇರ್ತೀವಿ ಆರಾಮಾಗಿ ಆಟ ಆಡ್ತೀವಿ ಮನೆಗೆ ಎಂಟು ಗಂಟೆಗೆ ಹೋಗ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆಂದ್ರೆ ಸಂಜೆ ಆರು ಗಂಟೆಗೆ ಮನೆಗೋಗ್ತೀವಿ ಯಾಕೆಂದರೆ ಹೋದ ಒಳ್ಳೆಯ ಪ್ಲೇಸು ಮತ್ತು ಹುಡುಗ್ರ ಜೊತೆ ಎ ಮ ಎಂಜೋಯ್ ಮಾಡೋಕ್ಕೆ ಒಳ್ಳೆಯ ಜಾಗಗಳು ಕಾ ಜಾಗಗಳಿವೆ ಮತ್ತು ಫ್ಯಾಮಿಲಿ ಜೊತೆ ಹೋದ್ರೆ ರೆಸ್ಟೋರೆಂಟ್ಸಿಗೆ ಆಟಾಡಿ ಮಧ್ಯಾಹ್ನದಿಂದ ಬೆಳಿಗ್ಗೆಯಿಂದ ಮಧ್ಯಾಹ್ನಗಂಟ ರೆಸ್ಟೋರೆಂಟಲ್ಲಿ ಹೇ ಊಟ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಬಿಸಿಲಲ್ಲಿ ಆಟಾಡೋಕ್ಕೆ ನೀರಲ್ಲೋಗ್ತೀವಿ ಮತ್ತು ನೈಟಾಯ್ತು ಅಂದ್ರೆ ಕೆ ಆರ್ ಹೋಗ್ತೀವಿ ಕೆ ಆರ್ ಎಸ್ ಅಲ್ಲಿಯೇ ಫೌಂಟೇನ್ ನೋಡ್ತೀವಿ ಫೌಂಟೇನು ಲೈಟಿಂಗ್ಸ್ ನೋಡ್ತೀವಿ ಫ್ಯಾಮಿಲಿ ಜೊತೆ ಹೋದ್ರೆ ಒಳ್ಳೆಯ ಖುಷಿ ಆದರೆ ಚೆನ್ನಾಗಿರ್ತೀವಿ ಫ್ಯಾಮಿಲಿ ಫ್ಯಾಮಿಲಿ ಜೊತೆಯಲ್ಲಿ ಜನಗಳ ಜೊತೆ ಚೆನ್ನಾಗಿ ಆಟ ಆಡ್ತೀವಿ ನಾವು